ಕರ್ನಾಟಕ ರಾಜ್ಯದಲ್ಲಿ ತಂತ್ರಜ್ಞಾನವು ತುಂಬ ಮುಂದುವರೆದಿದೆ ಹಾಗೇ ನಮ್ಮ ಬೆಂಗಳೂರಂತೂ ಎಲ್ಲದಕ್ಕೂ ಅತ್ಯುತ್ತಮ ಎಲ್ಲ ಎಲ್ಲ ರೀತಿಯ ಬಗೆಯ ಕೆಲಸಗಳು ಅಲ್ಲಿ ದೊರೆಯುತ್ತದೆ ಹಾಗೆಯೇ ಒಂದು ತಂತ್ರಜ್ಞಾನದಲ್ಲಿ ಟೆಂಡರ್ ಅಳವಡಿಕೆ ಇದ್ದು ಅದನ್ನು ಟೆಂಡರ್ಗಳನ್ನು ಗುರುತಿಸಿಕೊಂಡು ತುಂಬ ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಟೆಂಡರ್ ಕೃತಕ ಬುದ್ಧಿಮತ್ತೆ ವಸ್ತುಗಳ ಇಂಟರ್ನೆಟ್ ಬ್ಲಾಕ್ಚೈನ್ ಎನ್ನೋದು ತುಂಬ ಅತಿ ವೇಗವಾಗಿ ಕೆಲಸ ಮಾಡುತ್ತಿರುವ ಒಂದು ಉದ್ಯಮವಾಗಿದೆ ಇಂಟರ್ನೆಟ್ ಬ್ಲಾಕ್ಚೈನನ್ನು ಬಳಸಿಕೊಂಡು ಜಿಯೋ ನೆಟ್ವರ್ಕ್ ಆಗಿರಬಹುದು ಇದೇ ರೀತಿಯ ಎಲ್ಲ ಒಂದು ಬೈನರಿ ಅಂತ ಏನು ಕರೀತೀವಿ ಅದೇ ರೀತಿಯ ಒಂದು ಸಿಸ್ಟಮ್ಗಳಲ್ಲಿ ತುಂಬ ಅತಿ ವೇಗವಾಗಿ ಕೆಲ್ಸಗಳನ್ನು ನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಕಂಪನಿಗಳಲ್ಲಿ ಒಕ್ಕೂಟಗಳ ಕಾರ್ಮಿಕ ಒಕ್ಕೂಟಗಳ ಮೇಲೆ ನಿಷೇಧ ಏನು ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಒ ಒದಗಿಸುವ ನ್ಯಾಯ ಕರೆಕ್ಟಾಗಿ ಇರಬೇಕು ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸ್ಬೇಕು ಹಾಗೇ ವ್ಯವಹಾರಗಳು ಕಾರ್ಯನಿರ್ವಹಿಸುತ್ತದೆ ಕಂ ಅದು ಒಂದು ಕೆಲಸ ಮಾಡುವ ಕಂಪನಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೇ ಹೊಸ ಮಾರ್ಗಗಳು ಕೆಲ್ವೊಂದು ಹೊಸ ಮಾರ್ಗಗಳನ್ನ ಹುಡುಕಿಕೊಂಡು ಕಂಪನಿಗಳು ಅತಿ ವೇಗವಾಗಿ ಸ್ಮಾರ್ಟ್ ಕೆಲಸ ಅಂತ ಏನು ಹೇಳ್ತೀವಿ ನಾವು ಆ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದೇ ಆದರೆ ನಾವೊಂದು ಅತಿ ವೇಗವಾಗಿ ಬೆಳೆಯಬೋದು